ಯವ್ವ ಹೂಂ ಈ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಬೆಳೆಗಳು ಎಲ್ಲ ಬೆಳೆಗಳನ್ನು ಇಲ್ಲಿ ಸರ್ವ ಸರ್ವೇ ಸಾಮಾನ್ಯವಾಗಿ ಎಲ್ಲ ಬೆಳೆಗಳನ್ನು ಬೆಳಿತಾರೆ ಜೋಳ ಬೆಳಿತಾರೆ ಅಕ್ಕಿ ಬೆಳಿತಾರೆ ಗೋಧಿ ಬೆಳಿತಾರೆ ಕಡಲೆ ಬೆಳಿತಾರೆ ಹೆಸರು ಬೆಳಿತಾರೆ ಕಬ್ಬನ್ನು ಬೆಯಿ ಬೆಳಿತಾರೆ ಹತ್ತಿ ಬೆಳಿತಾರೆ ಕ ಎಣ್ಣೆ ಕಾಳುಗಳು ಮತ್ತು ಹಣ್ಣು ತಂಬಾಕು ತರಕಾರಿ ಎಲ್ಲ ಬೆಳೆಗಳನ್ನು ಇಲ್ಲಿ ಜಾಸ್ತಿ ಬೆಳಿತಾರೆ ಚಳಿಗಾಲದಲ್ಲಿ ಬಿಳಿ ಜೋಳ ಬೆಳಿತಾರೆ ಗೋಧಿ ಬೆಳಿತೇವೆ ಕ ಕಡಲೆ ಬೆಳಿತೇವೆ ಎಲ್ಲ ಬೆಳೆಗಳನ್ನು ಸರ್ವೆ ಸಾಮಾನ್ಯವಾಗಿ ಬೆಳಿತಾರೆ ಆಮೇಲಿಂದ ಶೇಂಗಾನೂ ಬೆಳಿತಾರೆ ಚಳಿಗಾಲದಲ್ಲಿ ಜಾಸ್ತಿ ಮ ಬೆ ಹತ್ತಿ ಗೋಧಿ ಬಿಳಿಜೋಳ ಕಡಲೆ ಇವೆಲ್ಲ ಧಾನ್ಯಗಳನ್ನು ಬೆಳಿತಾರೆ ಆನಂತರ ಹೆಸರನ್ನು ಮೂರು ತಿಂಗಳ ಹೆಸ ಹೆಸರು ಬೇರೆ ಇರ್ತವೆ ಆರು ತಿಂಗಳ ಹೆಸರು ಬೇರೆ ಇರ್ತವೆ ಮೇ ಹೆಚ್ಚಾಗಿ ಮೆ ಮಾರ್ಚ್ನಲ್ಲಿ ಮೇ ತಿಂಗಳಲ್ಲಿ ಹೆಸರನ್ನ ಬೆಳಿತಾರೆ ಆಮೇಲಿಂದ ಈ ಅಡುಗೆಗಳಲ್ಲಿ ಎಲ್ಲ ಧಾನ್ಯಗಳೂ ಅಡುಗೆಗೆ ಬಳಕೆಯಾಗುವುವೆ ಆಮೇಲಿಂದ ಅಕ್ಕಿಯಿಂದ ಅನ್ನ ಮಾಡ್ತಾರೆ ಆಮೇಲಿಂದ ಬೇರೆ ಬೇರೆ ವಿವಿಧ ಧಾನ್ಯ ಅಡುಗೆಯನ್ನು ಮಾಡ್ಬೋದು ಕಬ್ಬಿನಿಂದ ಬೆಲ್ಲ ತೆಗಿತಾರೆ ಗೋಧಿ ಗೋಧಿಯಿಂದ ಆಮೇಲಿಂದ ಚಪಾತಿ ಮಾಡ್ತಾರೆ ಹೂ ಆನಂತರ ಹೂ ಹುಗ್ಗಿಯನ್ನು ತಯಾರಿಸುತ್ತಾರೆ ಗೋಧಿ ಬೆಳೆಯುವ ಕಾಲಕ್ಕೆ ಸಹ ಗೋಧಿ ಬೆಳಸೆಯನ್ನು ಬೆಳೆ ಬೆಳಸಂದು ತಿನ್ನೋಕೆ ಬಹಳ ಚೆನ್ನಾಗಿರುತ್ತೆ ಹೂಂ ಇಲ್ಲಿ ಎಲ್ಲ ಬೆಳೆಗಳಿಗೂ ಹೆಚ್ಚಿನ ಬೇಡಿಕೆ ಇದೆ ಅಂದರೆ ಅಕ್ಕಿ ಗೋಧಿ ಜೋಳ ಹಂ ದ್ವಿದಳ ಧಾನ್ಯಗಳು ಹೆಸರು ಕಡಲೆ ಅಲಸಂದೆ ಎಲ್ಲ ಧಾನ್ಯಗಳೂ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆದು ಬೆಳೆಯುವ ಎಲ್ಲ ಜಲ್ ಜಿಲ್ ಕೊಪ್ಪಳ ಜಿಲ್ಲೇಲಿ ಬೆಳೆತಕ್ಕಂಥ ಬೆಳೆಗಳು ಜಾಸ್ತಿ ಯಾವುದಕ್ಕೆ ಎಲ್ಲ ತರಕಾರಿಗಳನ್ನು ಧಾನ್ಯಗಳಿಗೂ ಕೂಡ ಬೇಡಿಕೆ ಜಾಸ್ತಿ ಇದೆ ಎಣ್ಣೆ ಕಾಳುಗಳು ಅಗಸೆ ಗುರೆಳ್ಳು ಎಳ್ಳು ಅಮೇಲಿಂದ ಸುರೇಪಾನ ಇವೆಲ್ಲ ಎಣ್ಣೆಕಾಳುಗಳಲ್ಲಿ ಬೆಳಿತಕ್ಕಂಥ ಬೆಳೆಗಳು ಕಡಲೆ ಎಣ್ಣೇನ ಜಾಸ್ತಿ ಬಳಸೋದುಂಟು ಆಮೇಲಿಂದ ಸುರೇಪಾನದ ಎಣ್ಣೆಯನ್ನು ಬಳಸ್ತಾರೆ ಸುರೇಪಾನವನ್ನು ಎಣ್ಣೆಗೆ ವ ಉತ್ತಮವಾಗಿರ್ತಕ್ಕಂತ ಎಣ್ಣೆ ಕಾಳುಗಳು ಅಗ್ಸೆ ಎಣ್ಣೆ ಅಗ್ಸೆ ಎಣ್ಣೆಯನ್ನು ಜಾಸ್ತಿ ಬೆಳಿತಾರೆ ಅಗ್ಸೆ ಎಣ್ಣೆಯಿಂದ ಅಗ್ಸೆ ಎಣ್ಣೆ ತಿನ್ನಲಿಕ್ಕೆ ಅದು ಅಡುಗೆಗೆ ಚೆನ್ನಾಗಿರುತ್ತೆ ಹೂ ಅಕ್ಕಿ ಅಕ್ಕಿ ಕೂಡ ಮೇಯ್ನ್ ಅಕ್ಕಿ ಜೋಳ ಗೋಧಿ ಈ ಧಾನ್ಯಗಳು ಜಾಸ್ತಿ ಬೇಕಾಗ್ತವೆ ಇಲ್ಲಿ ಹೆಚ್ಚಿನ ಬೇಡಿಕೆ ಅಂದರೆ ಎಲ್ಲ ಧಾನ್ಯಗಳಿಗೂ ಬೇಡಿಕೆಯಿದೆ ತಂಬಾಕನ್ನು ಬಿಟ್ಟು ಹಣ್ಣಿನಲ್ಲಿ ಹೇಳ್ಬೇಕೆಂದ್ರೆ ಹಣ್ಣು ಮತ್ತು ಎಲ್ಲ ಹಣ್ಣುಗಳನ್ನು ಎಲ್ಲ ಥರದ ಹಣ್ಣುಗಳನ್ನು ಬೆಳೀತಾರೆ ಎಲ್ಲ ಹಣ್ಣುಗಳಿಗೂ ಕೂಡ ಬೇಡಿಕೆಯಿದೆ ಈ ಬೆಳೆಗಳಿಗೆ ಯಾವ ಕಾಲವು ಸೀಮಿತ ಅಂದರೆ ಈಗ ಚಳಿಗಾಲ್ದಲ್ಲಿ ಬಿಳಿ ಜೋಳ ಚೆನ್ನಾಗಿ ಬೆಳಿತವೆ ಆನಂತರ ಗೋಧಿ ಚೆನ್ನಾಗಿ ಬೆಳಿತೇತಿ ಆನಂತರ ಕಡಲೆ ಚೆನ್ನಾಗಿ ಬೆಳಿತೇತಿ ಗದ್ದೆ ಇದ್ದವರು ನೀರನ್ನು ಹಾಯಿಸ್ಕೊಂಡು ಮೂ ಹಾಂ ಆರು ತಿಂಗಳಲ್ಲಿ ಎರಡು ಬೆಳೆಗಳನ್ನು ಭತ್ತದ ಬೆಳೆಗಳನ್ನು ಬೆಳಿಬೋದು ಇಲ್ಲಿ ಸಕಾಲಕ್ಕೆ ಮಳೆಯಾದರೆ ಯಾವ ಬೆಳೆಗಳಿಗೂ ಯಾವ ಅಡತಡೆಯೂ ಇಲ್ಲ ಚೆನ್ನಾಗಿ ಮಳೆಯಾಗಬೇಕು ಚೆನ್ನಾಗಿ ಬೆಳೆಗಳು ಬೆಳಿತಾವೆ ಕೃಷಿಕರಿಗೂ ಸಂತೋಷ ಎಲ್ಲ ಮಳೆಯಿಂದಲೇ ಒಂದು ಒಳ್ಳೆಯ ಹಂ ಬೆಳೆಗಳನ್ನು ಬೆಳಿಬೋದು ತೋಟ ಗದ್ದೆ ಇದ್ದವರು ಅವರ ನೀರನ್ನು ಉಪಯೋಗಿಸಿಕೊಂಡು ಬೆಳೀತಿರ್ತಾರೆ ಸಕಾಲಕ್ಕೆ ಮಳೆಯಾದರೆ ಎಲ್ಲ ಬೆಳೆಗಳು ಆ ತರಕಾರಿಗಳು ಹಣ್ಣುಗಳು ಸಕಾಲಕ್ಕೆ ಬೆಳೀಬೋದು ಆನಂತರ ಬಿತ್ತುವ ಕಾಲದಲ್ಲಿ ಧಾನ್ಯಗಳು ಮಾರಾಟ ಮಾರುಕಟ್ಟೆಯಲ್ಲಿ ಜಾಸ್ತಿ ರೇಟ್ನಲ್ಲಿ ಇರ್ತಾವೆ ಯಾವ ಕಾಲಕ್ಕೆ ಯಾವ ಬೆಳೆಯನ್ನು ಬೆಳೀತಿರ್ತಾರೋ ಮಾರುಕಟ್ಟೆಗೆ ಹೋಗಿ ಧಾನ್ಯಗಳನ್ನು ಕೊಳ್ಳೋದು ಪಾಕಿಟ್ನಲ್ಲೇ ಬೇಳೆ ಧಾನ್ಯಗಳನ್ನು ತಂದಿರ್ತಾರೆ ಆನಂತರ ಕಡಲೆ ಕಾ ಬೀಜಗಳನ್ನು ಆನಂತರ ಪಾಕೇಟ್ ಮಾಡಿ ತಯಾರಿಸಿಟ್ಟಿರ್ತಾರೆ ಮ ಕಪ್ಪು ಕಡಲೆ ಬೀಜಗಳು ಹೆಸರು ಬೀಜ ಆಮೇಲೆ ಮಡಿಕೆ ಇವೆಲ್ಲವುಗಳನ್ನು ಮಾರುಕಟ್ಟೆಯಲ್ಲಿ ಧಾನ್ಯಗಳನ್ನು ಹಾಂ ಹಾಂ ಸ್ ಅವ್ರು ಹೇಳಿದ ರೇಟಿಗೆ ಹೋಗಿ ತೆಗೆ ತೆಗೆದುಕೊಂಡು ಬಂದು ಕೃಷಿಕರು ಹೂಂ ಬೆಳೆ ಹೊಲವನ್ನು ಉತ್ತು ಬೆತ್ ಬಿತ್ತಿ ಹೊಲವನ್ನು ಹದವಾಗಿರಿಸಿಕೊಂಡು ಮೊದಲು ಹ ಹೊಲವನ್ನು ಅದಾವು ಹದವಾದ ಅದು ಮಾಡಿಟ್ಟುಕೊಂಡು ಆಯಾ ಕಾಲಕ್ಕೆ ಬೆಳೆಗಳನ್ನು ಬೆಳಿತಾರೆ ಬೆಳೆ ಚೆನ್ನಾಗಿ ಬಂದರೆ ಜನರು ಚೆನ್ನಾಗಿರ್ತಾರೆ ಆದ್ದರಿಂದ ಮಳೆ ಸಕಾಲಕ್ಕೆ ಮಳೆಯಾಗ ಆಗುವುದು ಒಳ್ಳೆಯ ಬೆಳೆಗಳು ಬರುವುದು ಉತ್ತಮ ಅದ್ರಲ್ಲಿ